ನಾವು ಬೈಕನ್ನು ನಿಯ ಬೈಕಿನ ನಿಯಂತ್ರಣವನ್ನು ಹೇಗೆ ಎಂದರೆ ಯಾವುದೇ ರೀತಿಯ ಹೆಚ್ಚಿನ ತುಂಬ ಅರ್ಜೆಂಟ್ ಆಗಿರ್ಬ ಅರ್ ತುಂಬ ಆಘಾತಕಾರಿ ವಿಷಯ ಕೇಳಿರ್ಬೌದು ತುಂಬ ಬೇಗನೇ ಹೋಗುವಂತಹ ಸಮಯದಲ್ಲೂ ನಾವು ನಮ್ಮ ನಮ್ಮನ್ನು ನಾವು ಹಿಡ್ತದಲ್ಲಿಟ್ಕೊಂಡು ನಾವು ಗಾಡಿನ ಓಡಿಸಲೇಬೇಕಾಗುತ್ತದೆ ದೀರ್ಘಾವಧೀಲಿ ನಾವು ಬೈಕಿನ ಪ್ರಯಾಣ ಸುಸ್ತು ಇರತ್ತೆ ಸುಸ್ತಾಗೋದು ಸಹಜ ಅಂದರೆ ತುಂಬ ದೂರ ಪ್ರಯಾಣಿಸಲು ಬ ಬ ಬೈಕ್ ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ಬೌದು ಏಕೆಂದರೆ ಅದು ಗಾಡೀಲಿ ಸಾಗೋದು ಅಷ್ಟು ಅನುಕೂಲಕರವಲ್ಲ ಆಗ ಅದೇ ರೀತಿ ತುಂಬ ಮುಂದೆ ಹೊ ಹೋಗ್ತಾ ಹೋಗ್ತಾ ಅಂದರೆ ಈಗ ಜರ್ನಿಯಲ್ಲಿ ಹೋಗ್ತಾ ಹೋಗ್ತಾ ತುಂಬ ಎಂಜಾಯ್ ಎಂಜಾಯ್ ಮಾಡೋದೇ ಆಗಲಿ ಅಂದರೆ ಪೀಸ್ಫುಲ್ ಆಗಿರುತ್ತೆ ಲಾಂಗ್ ಡ್ರೈವ್ಸು ವೆರಿ ಪ್ರೀಶಿಯಸ್ ಇನ್ ಅವರ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೌದು ಇಲ್ಲ ಜರ್ನಿ ನಾವು ಲ ಬೈಕು ಕಂಫರ್ಟಬಲು ಅಷ್ಟೇ ಅನುಕೂಲ ಮತ್ತು ಅನನುಕೂಲನೂ ಹೌದು ಅಂತ ನಾನು ಹೇಳ್ತೀನಿ